ಹಲೋ ಹಲೋ ಬನ್ನಿ ಬನ್ನಿ ಹೇಳಿ ಹೇಳಿ ಹಾಂ ಹಾಂ ಸರಿ ಏನು ಏನು ಬೇಕಿತ್ತು ಇದಕ್ಕೆ ಹತ್ತಿರದಲ್ಲಿ ನಿಮಗೆ ಉಚ್ಚಿಲ ಹಾಲ್ ಸಿಗ್ತದೆ ಎಸಿ ಎಸಿ ಎಲ್ಲ ಇರೋದೆ ಉಚ್ಚಿಲ ಹಾಲ್ ಅಂದರೆ ಒಂದು ಒಂದು ಹಾಲ್ ಬುಕಿಂಗ್ ಒಂದು ಲಕ್ಷ ಆಗ್ಬೋದು ಮತ್ತು ನಿಮಗೆ ಇದು ಫುಡ್ ಎಲ್ಲ ಫುಡ್ ಐಟಂ ಎಂತ ವೆಜಿಟೇಬಲಾ ನನ್ ನೋನ್ ವೆಜ್ಜಾ ನೋನ್ ವೆಜ್ಜಾ

ಹಾಂ ನೀವು ಡೌಟ್ ಕೇಟರಿಂಗ್ ಅವರನ್ನು ಹೇಳಬೇಕಾಗ್ತದೆ ಅಂದರೆ ನಾವು ಅದು ಉಚ್ಚಿಲ ದೇವಸ್ಥಾನದ್ದಲ್ಲ ನಾವಲ್ಲಿ ನೋನ್ ವೆಜ್ ಮಾಡೋಲ್ಲ ವೆಜ್ಜೆ ಮಾಡೋದು ಹಾಗೆ ಹಾಂ ಹೌದು ಅದಿಕ್ಕೆ ಅದು ಎಂತ ನೀವು ಕೇಟರಿಂಗ್ ಮಾಡ್ತೀರಾ ಡೆಕೋರ್ ಹಾಂ ನೀವು ಹೇಳಿ ಹಾಂ ಡೆಕ್ ಹಾಂ ಡೆಕೋರೇಷನ್ ಅದು ಮಾಡ್ತಾರೆ ಫುಲ್ ಡೆಕೋರೇಷನ್ನದು ಸಪ್ರೇಟ್ ಆಗ್ತದೆ ಅಂದರೆ ಹಾಲದ್ದು ಜಸ್ಟ್ ನಾವು ಎಸಿ ಎಲ್ಲ ಉಂಟಲ್ಲ ಅದಕ್ಕೆ ಹಾಲಿಗೆ ಕ ಸಪ್ರೇಟ್ ಒಂದು ಲಕ್ಷ ಮತ್ತು ಡೆಕೋರೇಷನ್ ಅದಕ್ಕೆ ಚಾರ್ಜಸ್ ಕೇಳ್ತೇನೆ ಹೇಳಿ ಕೇಳಿ ಒಂದಿಷ್ಟು ಆ ನೆ ಅಂದರೆ ಫುಲ್ ಇದಕ್ಕೆ ಅಲ್ಲ ಎರಡು ಇದಕ್ಕೆ ಸ ಆ ಒಂದು ಒಂದು ಎರಡು ಸಾವಿರವರೆಗೆ ಆಗ್ತದೆ ಎರಡು ಸಾವಿರ ಪ ಜನರಿಗೆ ಆಗ್ತದೆ ಫೈನಲ್ ಅಮೌಂಟ್ ಅಂದರೆ ಅಂದು ನಮಗೆ ಹಾಲಿಗೆ ಅದು ಕೊಡಲೆ ಬೇಕಾಗ್ತದೆ ಮತ್ತು ನಿಮಗೆ ನಿಮಗೆ ಪರಿಚಯ ಉಂಟಲ್ಲ ನಿಮಗೆ ಸ್ವಲ್ಪ ಕಡಿಮೆ ಮಾಡುವ ಒಂದು ಕಡಿಮೆ ಮಾಡಿ ಹೇಳ್ತೇನೆ ನಿಮಗೆ ಫೋನ್ ಮಾಡಿ ನಾವು ಕೇಳಿ ಹೇಳ್ತೇವೆ ಆಯಿತು ಸರಿ